ನಮ್ಮ ರಾಜ್ಯದ ಹೊರಗೆ ಪ್ರಯಾಣ ಮಾಡಿದ್ದೆ ಅಂದರೆ ಅದು ಎಲ್ಲ ಅಂದ್ರೆ ಗೋವಾ ಗೋವಾ ಅಂದರೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಅಲ್ಲಿನ ಬೀಚಸ್ಗಳು ಸಮುದ್ರ ಅಲ್ಲಿನ ಮೀನು ವೈವಿಧ್ಯಮಯವಾದ ಮೀನು ಚರ್ಚ್ ಎಲ್ಲವೂ ನೆನ್ಪಾಗುತ್ತೆ ನನಗೂ ಕೂಡ ಗೋವಾಕ್ಕೆ ಹೋದೋ ಹೋಗೋ ಮೊದಲೂ ಒಂಥರ ಎಲ್ಲರೂ ಹೇಳೋದನ್ನು ಕೇಳಿಸ್ಕೊಳ್ತಾ ಇರ್ತಿದ್ದೆ ಚರ್ಚ್ ಇದ್ದಾವೆ ಹಲವಾರು ಚರ್ಚ್ಗಳಿವೆ ಅಲ್ಲಿ ಕ್ರೈಸ್ತ ಧರ್ಮದವರು ತುಂಬ ಜನ ಇರ್ತಾರೆ ಅಂತ ಹೇಳ್ತಿದ್ದರು ಮತ್ತು ಬೀಚಸ್ ಇದೆ ಬೀಚಸಲ್ಲಿ ಚೆನ್ನಾಗಿ ಆಟ ಆಡ್ಬೋದು ಬೇರೆ ಬೇರೆ ವೈವಿಧ್ಯಮಯವಾದ ಮೀನುಗಳನ್ನು ಕಾಣ್ಬೋದು ಅಂತ ಹೇಳ್ತಿದ್ರು ಈ ಗೋವಾ ಮತ್ತು ಗೋವಾದಲ್ಲಿರೋ ಕ ಗೋವಾ ಮತ್ತು ಈ ಕಡಲ ತೀರಗಳು ರಾಜ್ಯದ ಪಿಕ್ನಿಕ್ ತಾಣಗಳ ಪಟ್ಟಿಯಲ್ಲಿ ಸ್ವಯಂ ಚಾಲಿತವಾಗಿದ್ದವು ಅಗ್ರ ಸ್ಥಾನದಲ್ಲಿವೆ ನನ್ಗಂತೂ ಕೂಡ ಈ ಗೋವಾಕ್ಕೆ ಹೋದಾಗ ಹಾಗೆ ಅನ್ನಿಸ್ತು ನಿಜವಾಗ್ಲೂ ಕೂಡ ಎಲ್ಲರೂ ಹೇಳೋದು ನಿಜ ತುಂಬ ಸುಂದರವಾದ ಜಾಗ ಅಂತ ಹೇಳ್ಬೌದು ಮರಳಿನ ಮೇಲೆ ಕೂತ್ಕೊಳ್ಳೋದು ಆರಾಮವಾಗಿ ಅದ್ರ ಮೇಲೆ ಮಲಗೋ ಒಂದು ಕೈಯ್ಯಲ್ಲಿ ಉಷ್ಣವಲಯದ ಪಾನೀಯವನ್ನು ಇಟ್ಕೊಳ್ಳೋದು ಇನ್ನೊಂದು ಕೈಯ್ಯಲ್ಲಿ ಪುಸ್ತಕವನ್ನು ಇಟ್ಕೊಂಡು ಆ ಸಮುದ್ರದ ಘರ್ಜನೆಯನ್ನ ಕೇಳಿಸ್ಕೊಂಡು ಅಂಗೈಯಲ್ಲಿ ಹಿನ್ನೆಲೆಯಲ್ಲಿ ತೂಗಾಡ್ತಾ ಇರೋದು ತುಂಬ ಉತ್ತಮವಾಗಿ ಅನ್ನಿಸ್ತು ಈ ಉತ್ತರ ಗೋವಾದ ಕಡಲತೀರಗಳು ಯಾವಾಗ್ಲೂ ತುಂಬ ಜನರಿಂದ ತುಂಬಿ ತುಳುಕ್ತಾ ಇರ್ತದೆ ನನ್ಗೂ ಕೂಡ ಅದೇ ಅನುಭವ ಆಯಿತು ನಾನು ಹೋದಾಗ ಕೂಡ ಅದರಲ್ಲೂ ಕೂಡ ಫಾರಿನರ್ಸ್ಗಳು ಈ ಕಡಲತೀರದಲ್ಲಿ ಜನ ಜೀ ಜನರು ತುಂಬಿ ತುಳುಕ್ತಾ ಇರ್ತಿದ್ದರು ಹಗಲಿನಲ್ಲಿ ಪಿಕ್ನಿಕ್ ತಾಣ ತಾಣಗಳಾಗಿ ಮತ್ತು ಸೂರ್ಯಾಸ್ತಮಾನ ನಂತರ ವೈಲ್ಡ್ ಪಾರ್ಟಿ ಸ್ಥಳಗಳಾಗಿ ಕಾರ್ಯ ನಿರ್ವಹಿಸ್ತಾ ಇತ್ತು ಸಂಜೆ ಅಂತು ಪಾರ್ಟಿಯೋ ಪಾರ್ಟಿ ಈ ಗೋವಾದಲ್ಲಿ ನನ್ಗಂತೂ ತುಂಬ ಖುಷಿ ಆಯಿತು ನನ್ನ ಫ್ಯಾಮಿಲಿ ಜೊತೆಗೆ ನಾನು ಹೋಗಿದ್ದೆ ಅದರಲ್ಲೂ ಕೂಡ ಈ ಗೋವಾದಲ್ಲಿ ಕಡಲ ತೀರ ನಾನು ಹೋಗಿರೋದು ಯಾವ್ದು ಅಂದರೆ ಭಾಗ ಅದು ಕೂಡ ತುಂಬ ಸುಂದರವಾಗಿದೆ ಇನ್ನೂ ಹೋಗಿದ್ದು ಎಲ್ಲೆನೇ ಬಂಬುಲಿಮ್ ಅಲ್ಲೂ ಕೂಡ ಹೋಗಿದೆ ತುಂಬ ಅದ್ಭುತವಾದದ್ದು ಗೋವಾದಲ್ಲಿ ಕಡಲತೀರವನ್ನು ನೋಡಲಿಕ್ಕೆ ಆ ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಏನೋ ಒಂಥರ ತುಂಬ ಖುಷಿಯಾಗಿರುತ್ತೆ ಇನ್ನೂ ಹೇಳಬೇಕಂದ್ರೆ ವನ್ಯ ಜೀವಿಯ ಅಭಯಾರಣ್ಯಗಳು ಇವೆ ಇದರಲ್ಲಿ ಪಶ್ಚಿಮ ಘಟ್ಟಗಳಿಂದ ಇದು ಸುತ್ತುವರೆದಿದೆ ಇದು ವಿಶ್ವದ ಎಂಟು ಅತಿ ಹೆಚ್ಚು ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಗೋವಾದಲ್ಲಿರೋ ಈ ಪ್ರಾಣಿ ಪ್ರಿಯರಿಗೆ ಇದು ಸ್ವರ್ಗ ಅಂತ ಹೇಳ್ಬೋದು ಇನ್ನೂ ರಾಜ್ಯದ ವನ್ಯ ಜೀವಿ ಪ್ರವಾಸದಲ್ಲಿ ಚಿಕ್ಕ ಕೀಟಗಳಿಂದ ಹಿಡಿದು ಭವ್ಯವಾದ ಹುಲಿಯವರೆಗೂ ಕೂಡ ಎಲ್ಲ ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಇಲ್ಲಿ ಕಾಣ್ಬೋದು ಹುಲಿಯ ಹೊರತಾಗಿ ಗೋವಾದ ಕೆಲವು ಪ್ರಮುಖ ಜಾತಿಗಳು ರಾಜ ನಾಗರಹಾವು ಪಟ್ಟೆ ಕತ್ತೆ ಕಿರುಬ ದೋಲೆ ಹೀಗೆ ಚಿರತೆ ಕಪ್ಪು ಪ್ಯಾಂತರ್ ಏಷ್ಯಾಟಿಕ್ ಆನೆ ಮತ್ತು ಗೌರ್ ಇದಲ್ಲದೆ ಪಶ್ಚಿಮ ಘಟ್ಟನ್ನ ವಾಸು ಮುನ್ನೂರು ಮೂವತ್ತು ಬಗೆಯ ಚಿಟ್ಟೆಗಳಲ್ಲಿ ಇನ್ನೂ ಎರಡು ನೂರ ಐವತ್ತೇಳು ಗೋವಾದಲ್ಲಿಯೇ ಕಂಡು ಬರುತ್ತೆ ನಾನು ಹೋದಾಗಂತೂ ಕೂಡ ಅಲ್ಲಿ ಪಟ್ಟೆ ಕಿರುಬವನ್ನು ನೋಡಿದ್ದೆ ಇನ್ನೂ ರಾಜ ನಾಗರ ಹಾವೂ ಇರುತ್ತಲ್ಲ ಅದನ್ನು ನಾನು ನೋಡಿದ್ದೆ ತುಂಬ ಖುಷಿಯಾಗಿ ಖುಷಿ ಖುಷಿ ಅನ್ನಿಸ್ತು ತುಂಬ ಒಳ್ಳೆ ಜಾಗ ನಮ್ಮ ಏನಾದ್ರೂ ಬೇಜಾರು ಏನಾದ್ರೂ ಇದ್ದರೆ ಅಲ್ಲಿ ನಾವು ಅದನ್ನು ಕಳ್ಕೊಂಡು ತುಂಬ ಖುಷಿಯಾಗಿ ಬರ್ಬೌದು ಇನ್ನೂ ಹೇಳ್ಬೇಕೆಂದರೆ ಗೋವಾದಲ್ಲಿ ಜಲ ಗೋವಾ ಗೋವಾದಲ್ಲಿ ಜಲಪಾತ ವಿಭಿನ್ನ ರೀತಿಯ ಜಲಪಾತವನ್ನು ನೋಡ್ಬೋದು ಅದರಲ್ಲೂ ಕೂಡ ಗೋವಾದಲ್ಲಿಯ ಜಲಪಾತವು ಉತ್ತಮ ಭಾಗವೆಂದರೆ ನಾವು ಪಾದಯಾ ಪಾದಯಾತ್ರೆಗೆ ಅವಕಾಶ ನೀಡಿದಂತೆ ಆಗುತ್ತೆ ಪಾದಯಾತ್ರೆಲಿ ನಡ್ಕೊಂಡೇ ಹೋಗಿದ್ದೀವಿ ಇಂದ ಅನುಭವ ಅಂದರೆ ಸಾಹಸಮಯವಾಗಿತ್ತು ಅದು ನಾವು ದಾಟುವ ಹಲವಾರು ನದಿಗೆ ತೊರೆ ಸಣ್ಣ ಸಣ್ಣ ಸಣ್ಣ ನದಿಗಳೂ ತೊರೆಗಳು ಸಿಗುತ್ತೆ ತೊರೆಗಳು ಅಂತ ಹೇಳ್ಬೌದು ಅದನ್ನು ದಾಟಿಕೊಂಡು ಮಧ್ಯ ಮಧ್ಯಲಿ ಚಿಕ್ಕ ಚಿಕ್ಕ ಪಕ್ಷಿಗಳು ಸಿಗುತ್ತೆ ಪ್ರಾದೇಶಿಕ ಪ್ರಾಣಿಗಳು ಅನ್ನು ನೋಡ್ತಾ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಹೋದ್ವಿ ಅದ್ರಲ್ಲೂ ಕೂಡ ದಣಿದ ಪಾದಯಾತ್ರೆಯನ್ನು ಮುಗಿಸಿ ಮುಂದೆ ಎತ್ತರದ ಬಂಡೆ ಕಂಡು ಬಂಡೆಗಳಿಂದ ಬೀಳೋ ನೀರನ್ನು ನೋಡ್ತಾ ಮತ್ತು ಅದ್ರಲ್ಲೂ ಕೂಡ ಆ ನೀರಲ್ಲಿ ಪಾದಗಳನ್ನ ಇಡ್ತಾ ಏನೋ ಒಂತರ ಕುಷಿ ಆಯ್ತು ಅಲ್ಲೇ ಊಟವನ್ನ ಮಾಡಿ ಆನಂದಿಸ್ದೀವಿ ಅದ್ರಲ್ಲೂ ಕೂಡ ನಮ್ಮ ರಾಜ್ಯಕ್ಕಿಂತ ಬೇರೆ ರಾಜ್ಯದಲ್ಲಿ ಹೋಗಿದ್ದು ಆ ಥರದ್ದೂ ಕಡಲತೀರ ಮತ್ತೆ ಜಲಪಾತಗಳನ್ನು ನೋಡಿದ್ದು ನನಗೆ ತುಂಬ ಖುಷಿ ಆಯಿತು ಅದ್ರಲ್ಲೂ ಕೂಡ ಮತ್ತೆ ನಾನು ಗೋವಾದಲ್ಲಿ ಹೋದಾಗ ಮಸಾಲೆ ತೋಟಗಳನ್ನು ನೋಡಿದ್ದೆ ಆ ಮಸಾಲೆ ತೋಟ ಸ್ವಂತ ಊಟವನ್ನು ನಾವು ಅಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ಇರೋದಕ್ಕಿಂತ ಬೇರೆ ಬೇರೆ ರೀತಿಯ ಮಸಾಲೆ ತೋಟಗಳನ್ನು ನೋಡಿದ್ವಿ ಆ ಹಲವಾರು ಅದ್ರಲ್ಲೂ ಕೂಡ ನಮ್ಮ ಥರನೇ ಬೇರೆ ಬೇರೆ ಸ್ಥಳಗಳಿಂದ ಪ್ರವಾಸಿಗರು ಅಲ್ಲಿ ಬಂದಿದ್ರು ಅಲ್ಲಿಯ ಸುಗ್ಗಿಕಾಲ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡ ಮರಗಳನ್ನು ನೋಡಿಯೇ ಏನೋ ಒಂಥರ ಖುಷಿ ಆಯಿತು ನಾವು ನಮ್ಮ ನಮ್ಮ ಈ ಸೈಡ್ ಕೂಡ ಅದನ್ನು ನೆಡ್ಬೋದು ಅಂತ ಅಂದ್ಕೊಂಡ್ರೆ ಅದ ಯಾವುದೋ ಒಂದು ಗಿಡವನ್ನು ತಂದಿದ್ದೆ ಆದರೆ ಅದು ನಮ್ಮ ಈ ಅಟ್ಮೋಸ್ಪಿಯರಿಗೆ ಆಗ್ತಾ ಇರಲಿಲ್ಲ ಅಲ್ಲಿನ ತೋಟಗಳು ಗಿಡ ಮರ ಕಡಲತೀರ ಮತ್ತು ಜಲಪಾತ ಕೂಡ ನಮಗೆ ತುಂಬ ಖುಷಿಯನ್ನ ಕೊಡ್ತು ಇನ್ನೂ ಗೋವಾಕ್ಕೆ ಇನ್ನೂ ಬೇರೆ ರಾಜ್ಯ ಅಂದರೆ ಗೋವಾ ಬಿಟ್ಟು ಇನ್ನೂ ಯಾವುದೇ ರಾಜ್ಯಕ್ಕೆ ಹೋಗಲಿಲ್ಲ ಗೋವಾದಲ್ಲಿ ನಾನೂ ಚರ್ಚನ್ನು ನೋಡಿದ್ದೆ ತುಂಬ ಸುಂದರವಾದ ಅದ್ಭುತವಾದ ದೊಡ್ಡ ದೊಡ್ಡ ಚರ್ಚ್ಗಳು ಇದಾವೆ ಅದರಲ್ಲೂ ಕೂಡ ನಾನು ಹೋದಾಗಂತೂ ಚರ್ಚ್ ಒಳಗಡೆ ಹೋಗಬೇಕು ಅಂತ ತುಂಬ ಆಸೆನ ಇಟ್ಕೊಂಡಿದ್ದೆ ನಾನು ಹೋಗಲಿಕ್ಕೆ ಅಲ್ಲಿ ಸಂಜೆ ಆಗಿತ್ತು ಹಾಗಾಗಿ ಚರ್ಚ್ ಬಾಗಿಲೆಲ್ಲ ಕ್ಲೋಸ್ ಆಗಿತ್ತು ಹಾಗಾಗಿ ಚರ್ಚ್ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಹೊರಗಡೆ ಅಂತ ನೊಡಿದ್ರೆ ನೋಡಿದರೆ ಯಾವ ತುಂಬ ಭವ್ಯವಾದ ಅದ್ಭುತವಾದ ಚರ್ಚು ಯಾರೋ ಒಬ್ಬರು ಹೇಳ್ತಿದ್ರು ಅಲ್ಲಿ ಚರ್ಚ್ ಒಳಗಡೆ ಫಾದ್ರಿಗಳು ಫಾದ್ರಿಗಳು ಇದ್ದಾರೆ ಮತ್ತು ಯಾರೋ ಒಬ್ಬರು ಚರ್ಚಿನ ಮೇನ್ ಇರುವವರು ಅವ್ರು ಬಾಡಿ ಇದೆ ಅಂತ ಯಾರೋ ಹೇಳ್ತಿದ್ದರು ಅದನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೇನ ಇಟ್ಕೊಂಡಿದ್ದೆ ಆದರೆ ಆಗಲಿಲ್ಲ ಇನ್ನೊಮ್ಮೆ ಚಾನ್ಸ್ ಸಿಕ್ಕರೆ ಮತ್ತೊಂದ್ಸಲ ಗೋವಾಕ್ಕೆ ಹೋಗೆ ಹೋಗ್ತೀನಿ ಅಲ್ಲಿ ಹೋದಾಗ ಚರ್ಚ್ ಒಳಗಡೆ ಏನಿದೆ ಹೇಗಿದೆ ಅನ್ನೋದನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅದರಲ್ಲೂ ಕೂಡ ಗೋವಾದಲ್ಲಿ ಬೇರೆ ಬೇರೆ ವಿಧ ವಿಧವಾದ ಮೀನುಗಳನ್ನು ನೋಡಿದ್ದೀನಿ ಆ ಬೇರೆ ಬೇರೆ ಜಾತಿಯ ಮೀನುಗಳು ಆ ಮೀನುಗಳನ ಎಲ್ಲ ಮೀನಿನ ಟೇಸ್ಟನ್ನು ಮಾಡಬೇಕು ಅಂತ ಅನ್ನಿಸಿತ್ತು ಆ ಗೋವಾದಲ್ಲಿ ಮತ್ತು ಫಿಶ್ ಲ್ಯಾಂಡ್ ಇದೆ ಆ ಫಿಶ್ ಲ್ಯಾಂಡಲ್ಲಿ ನಾವು ಯಾವ್ಯಾವ ಫಿಶ್ ಬೇಕು ಯಾವ್ಯಾವ ಮೀನು ಯಾವ ಯಾವ ಜಾತಿಯ ಮೀನುಗಳು ಬೇಕು ಎಲ್ಲ ಮೀನನ್ನು ಕೂಡ ಟೇಸ್ಟ್ ಮಾಡ್ಬೋದು ಎಲ್ಲ ಥರದ ಮೀನುಗಳು ಅಲ್ಲಿ ಸಿಗುತ್ವೆ ಅದ್ರ ಜೊತೆಗೆ ಗೋವಾದಲ್ಲಿ ಪ್ರತಿ ಬೇರೆ ಬೇರೆ ಫಾರಿನರ್ಸು ಬೇರೆ ಬೇರೆ ವಿದೇಶಿಯರನ್ನು ಕೂಡ ನೋಡ್ಬೋದು ಹಾಗೆಯೇ ಪ್ರವಾಸಿಗರು ತುಂಬ ಜನ ಬರ್ತಾ ಇರ್ತಾರೆ ಅಲ್ಲಿ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋದಾಗ ಎಲ್ಲೋ ಬೇರೆ ಕಡೆ ಹೋಗಿದ್ದೀವಿ ಅಂತ ಅನುಭವ ಏನೋ ಬಂದಿಲ್ಲ ಒಂಥರ ತುಂಬ ಖುಷಿ ಆಯಿತು ನಮ್ಮದೇ ರಾಜ್ಯದವರು ಅನ್ನೋ ಥರ ಅನ್ನಿಸ್ತು ಅಂದರೆ ಬೇರೆ ಬೇರೆ ಸ್ಥಳದಿಂದ ವಿದೇಶಿಗರು ಬರ್ತಾ ಇರೋದರಿಂದ ಬರ್ತಾ ಇರೋದರಿಂದ ನಾನು ಎಲ್ಲರೂ ಒಂದೇ ಕಡೆಗೆ ಮಿಂಗಲ್ ಆಗಲಿಕ್ಕೆ ಖುಷಿ ಆಯಿತು